ಹಲೋ ಹಾಂ ಉಂಟು ಇಲ್ಲನೇ ಎಂಬತ್ತು ರೂಪಾಯಿ ಉಂಟು ಈಗ ಒಂದು ಕಿಲೋಕ್ಕೆ ಎಂಬತ್ತು ರೂಪಾಯಿ ಉಂಟು ಹೆಚ್ಚಾರು ಒಂದು ಎಂಬತ್ತು ರೂಪಾಯಿ ಒಂದು ಕಿಲೋ ಬೇರೆ ಯಾವ್ದು ಏನು ಎಂತ ಬೇಕಾ ನಿಮಗೆ ತೊಮೆತೋ ಐವತ್ತು ರೂಪಾಯಿ ಕಿಲೋ ಹಾಂ ನೀವು ಏನು ನಾನು ಇಲ್ಲಿ ಕಳಿಸಿ ಕೊಡಲಿಯ ಮನೆಗೆ

ಹ್ಞೂ ಹ್ಞೂ

ಬದನೇನು ಐ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಆಗ್ತದೆ ಬದನೇದು ಬಟಾಟೆ ಮ ಬಟಾಟೆ ಸವೆಂಟಿ ರೂಪಿಸ್ ಒಳ್ಳೆ ಕ್ವಾಲಿಟಿ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಸಿಗೋದು

ಹ್ಞೂ ಹ್ಞೂ ಬಿಲ್ ಮಾಡೋದು ಎಲ್ಲ ಟೋಟಲ್ ಮಾಡಿ ಹ್ಞೂ ಸೈ ನಿಮಗೆ ಸಾಯಂಕಾಲ ಎಷ್ಟು ಗಂಟೆಗೆ ಬ ಎಷ್ಟು ಗಂಟೆಗೆ ಬರ್ತೀರಾ ನೀವು ಮತ್ತು ನಾನು ಅಂಗಡಿಯಲ್ಲಿ ಇರಬೇಕಲ್ಲಾ ನಾನು ಅದು ಅದು ಪ್ಯಾಕ್ ಮಾಡಿ ಹೇಳ್ತಾರೆ ಮತ್ತೆ ಮತ್ತೆ ಬರೋದಿಲ್ಲ ಬರಲಿಲ್ಲ ಇದಿದ್ದರೆ ಮತ್ತೆ ಕಷ್ಟ ಆಗ್ತದೆ ನಮಗೆ ಬೇರೆಯಲ್ಲದು ಯಾವುದು ತರಕಾರಿಯ ಬೇಕು ಎಲ್ಲ ತರಕಾರಿ ಸಾ ಉಂಟು ನಮ್ಮ ಹತ್ರ ನಾನು ಈಗ ತರಕಾರಿ ಅಂಗಡಿ ಹೇಳಿದ ಮೇಲೆ ಅದು ಎಲ್ಲ ವಸ್ತು ಇರ್ತದೆ ನಿಮಗೆ ಯಾವ್ದು ಬೇಕು ನಿಮಗೆ ಯಾವ್ದು ಅಗತ್ಯ ಉಂಟು ಅದು ನೀವು ಹೇಳಬೇಕು ಅದು ನಾವು ಅದು ಯಾವುದೆಲ್ಲ ಉಂಟು ನಮಗೆ ಲೀಸ್ಟ್ ಮಾಡಿ ಕೊಳ್ಳಿಕ್ಕೆ ಆಗ್ತದಾ ನಿಮಗೆ ಅದು ಆಗೋದಿಲ್ಲ ಎಲ್ಲ ಅಷ್ಟು ಉಂಟು ನಮಗೆ ಯಾವುದು ಬೇಕು ನಿಮಗೆ ಅದು ನಾನು ಮತ್ತು ಕಳಿಸಿ ಬೇಕಾದರೆ ಕಳಿಸಿ ಕೊಡ್ತೇನೆ ಇಲ್ಲ ನೀವು ಬಂದು ಬಾ ಕಲೆಕ್ಟ್ ಮಾಡೋದ ನೀವು ಬಂದು ಕಲೆಕ್ಟ್ ಮಾಡಿ ತೊಂದರೆಯಿಲ್ಲ ಎಂತ ನಾನು ಎಂತ ಮಾಡಬೇಕು ಈಗಾ ಹ್ಞೂ ಪ್ಯಾಕ್ ಮಾಡಿ ಇಡಿ ಮತ್ತೆ ಮತ್ತು ಬರಲಿಲ್ಲ ಆದಿದ್ದರೇ ಹ್ಞೂ ಮತ್ತೆ ಹಾಂ ಆಯಿತು ಅವರ ಹತ್ರ ಹ್ಞೂ